ಹಾಂ ಹೌದು ಸರ್ ನೀವು ಯಾರು

ಹಾಂ ಮಠದಿಂದನಾ ಹ್ಞೂ ಹೌದು ಸ್ವಾಮಿ ನಾವೇ ಕುಕಿಂಗ್ ಮಾಡೋರು

ಹಾಂ ಭಕ್ತಾದಿಗಳು ಉಪವಾಸ ಇದ್ದಾರ ಸ್ವಾಮಿ

ಹಾಂ ಹೌದ ಹಾಂ ಹಾಂ ಹಾಂ ಸ್ವಾಮಿ ಇದು ಮತ್ತೆ ಸ್ವೀಟ್ ಅವಲಕ್ಕಿ ಮಾಡ್ತೀವಿ ಇವ್ರಿಗೆ ಕೊಡ್ತಿವಲ್ಲ ಆ ಥರ ಮತ್ತೆ ಕೋಸಂಬ್ರಿ ಕಡ್ಲೆಕಾಳು ಉಸ್ಲಿ ಮತ್ತೆ ಬಾಳೆಹಣ್ಣು ಕೊಡ್ಬೋದು ಹಾಂ ಮತ್ತೆ ಎಲ್ಲವು ದೇವರಿಗೆ ಪ್ರಸಾದ ಅಂತ ಊಟ ಮಾಡೋದು ಸ್ವಾಮಿ ಏನೊ ಅಂಥವೆಲ್ಲ ಮಾಡ್ಕೊಡ್ತಿವಿ ಬೇಕಿದ್ದರೆ ನಾವೆ ಈ ಮತ್ತೆ ಸ್ವೀಟ್ ಅವಲಕ್ಕಿ ಅವೆಲ್ಲ ಮಾಡ್ತೀವಿ ಮಾಡಿ ಭಕ್ತಾದಿಗಳು ಉಪವಾಸ ಇರ್ತಾರಲ್ಲ ಅವ್ರಿಗೆ ಮತ್ತೆ ಈ ಥರವೆಲ್ಲ ಕೊಡ್ತೀವಿ

ಹಾಂ ಹಾಂ ಹೌದು ಸ್ವಾಮಿ ಮತ್ತೆ ಇವೆಲ್ಲ ಕೊಡ್ಬೋದು ಏನು ಆಗಲ್ಲ ಏಕೆ ಸ್ವೀಟ್ ಅವಲಕ್ಕಿ ಕೊಟ್ಟರೆ ಕೋಸಂಬರಿ ಕಡ್ಲೆಕಾಳು ಉಸ್ಲಿ ಇವೆಲ್ಲ ಕೊಡ್ಬೋದು ನೀವು ಏನು ಆಗಲ್ಲ ಹಾಂ ಆಯ್ತು ಆಯ್ತು ಇಪ್ಪತ್ತು ಜನಕ್ಕ ಹಾಂ ಆಯ್ತು ಸ್ವಾಮಿ ಮಾಡ್ಕೊಡಣ ತಡಿರಿ ಬೇಕಿದ್ರವ್ರಿಗೆ ಒಂದು ಸ್ವಲ್ಪ ಶರ್ಬತ್ತು ಎಲ್ಲ ಕೊಡ್ಬೋದು ಕೊಡ್ತಿವಿ ತಾಳರಿ ಸ್ವಾಮಿ ಯೋಚನೆ ಮಾಡಬೇಡ್ರಿ ಹಾಂ ಹ್ಞೂ ಹೌದ್ ಹೌದ್ ಹೌದ್ ಹೌದು ಸ್ವಾಮಿ ಕೊಡ್ತೀವಿ ಇಲ್ಲ ಅನ್ನಲ್ಲ ಮಾಡ್ಕೊಡ್ತಿವಿ ತಾಳಿರಿ ಸ್ವಾಮಿ ಅದಕ್ಕೆ ನೀವೇನು ಯೋಚನೆ ಮಾಡಬೇಡ್ರಿ ಹಾಂ ಪಾಪ ಅವರು ಭಕ್ತಾದಿಗಳು ಉಪವಾಸ ಇರ್ತಾರಲ್ಲ ಅವ್ರಿಗೆ ಕೊಡ್ತಿವಿ ತಾಳಿರಿ ಅವಲಕ್ಕಿ ಸ್ವೀಟ್ ಅವಲಕ್ಕಿ ಅವೆಲ್ಲ ಕೊಡ್ತೀವಿ ಹಾಂ ಸರಿ ಸ್ವಾಮಿ ಯಾವ ಮಠಕ್ಕೆ ಬರೋಣ ಸ್ವಾಮಿ

ಖರೆ ಸ್ವಾಮಿ

ಖರೆ ಸ್ವಾಮಿ ಆಯಿತು ಬರ್ತಿವಿ ತಾಳಿರಿ ಸ್ವಾಮಿ ಇಡ್ತೀನಿ ಸರಿ ಸ್ವಾಮಿ ಸರಿ ಸ